ಕಸೂತಿ ಕಲೆ ಪ್ಯಾಟರ್ನ್ಗಳು ಎಂದರೆ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಕಸೂತಿ ಎಂಬ್ರೈಡರಿ ವರ್ಕ್ ಇದು ಕೆಲವೊಂ ಕೆಲವು ಪ್ರದೇಶಗಳಲ್ಲಿ ತುಂಬಾ ಪ್ರಸಿದ್ಧವಾಗಿತ್ತು ಬಿಜಾಪುರ ಧಾರವಾಡ ಬೆಳಗಾಂ ಮೀರಜ್ ಜಮಖಂಡಿ ಇಂಥ ಪ್ರದೇಶಗಳಲ್ಲಿ ಕಸೂತಿ ಕಲೆಯು ತುಂಬಾ ಪ್ರಸಿದ್ಧವಾಗಿದೆ ಮತ್ತು ಕರ್ನಾಟಕಲ್ಲಂತೂ ಕಸು ಕಸೂತಿ ಕಲೆಯು ಒಂದು ಪ್ರಸಿದ್ಧವಾದ ಕಲೆಯೂ ಆಗಿದೆ